ಹಲೋ ಮ್ಯಾಮ್ ನಮಸ್ತೇ ಮ್ಯಾಮ್ ನನ್ನ ಹೆಸ್ರು ದೀಪಿಕಾ ಅಂತ ನಾನು ಬೆಂಗಳೂರಿಂದ ಫೋನ್ ಮಾಡಿ ಮಾತಾಡ್ತಿದ್ದೀನಿ ನಿಮ್ಮದು ಮಂಗ್ಳೂರು ಹೋಟೆಲ್ ಅಲ್ವಾ ಮೇಡಮ್ ನಾವು ಏನಂದ್ರೆ ನಮ್ಮದು ಮೂರು ದಿನ ಅಲ್ಲಿ ಮಂಗಳೂರಲ್ಲಿ ಬಂದು ಉಳ್ಕೊಳೊ ಪ್ಲ್ಯಾನಿಂಗ್ ಇದೆ ಅದಕ್ಕೆ ನಮಗಾಗಿ ಅಲ್ಲಿ ಸ್ವಲ್ಪ ಉಳ್ಕೊಳ್ಳೊದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಿತ್ತು ಸ್ವಲ್ಪ ಫೆಸಿಲಿಟೀಸ್ ನೋಡಬೇಕಿತ್ತು

ಮ್ಯಾಮ್ ನಿಮ್ಮಲ್ಲಿ ಯಾವ ಥರ ಇದೆ ನಮಗೆ ಸ್ವಲ್ಪ ಚೆನ್ನಾಗಿರೋದು ಚೆನ್ನಾಗಿರುವಂಥ ಫೆಸಿಲಿಟೀಸ್ ಎಲ್ಲ ಇರುವಂಥ ಫೆಸಿಲಿಟೀಸ್ ಇರುವಂಥ ಕೊಠಡಿ ಬೇಕು ಹಾಗಾಗಿ ಹಾಂ

ಹಾಂ ಹಾಂ ಹಾಂ ನಮಗೆ ಏನಂದ್ರೆ ಮೇಯ್ನು ನಮಗೆ ಊಟದ್ದು ತುಂಬ ಇಂಪೋರ್ಟೆಂಟು ನಮಗೆ ಅಲ್ಲಿ ಯಾವ ಥರ ಊಟ ಸಿಗುತ್ತೆ ನಮಗೆ ಬಂಗ್ಡೆ ಬಂಗ್ಡೆ ಸಿಗುತ್ತಾ ಹಾಂ ಡಿಸ್ಕು ಅಂಜಲ್ಲು ಬೂತಾಯಿ ಸೊ ಈ ಥರ ನಮಗೆ ಬೂತಾಯಿ ರವೆ ಫ್ರೈ ಮತ್ತು ಬಂಗ್ಡೆ ಇದು ರವೆ ಫ್ರೈ ಈ ಥರ ಎಲ್ಲ ಮಾಡಿ ಕೊಡ್ತಾರಾ ನಮ್ಗೆ ನಮ್ಗಂತಲೇ ಯಾರಾದರೂ ಒಬ್ಬರು ಇರ್ತಾರಾ ಅಲ್ಲಿ ಮಾಡಿಕೊಡಕ್ಕೆ ನಮ್ಗೆ ಆ ಥರ ಫೆಸಿಲಿಟಿ ಸಿಗುತ್ತಾ ಹಾಂ ಹೋಕೆ ಮ್ಯಾಮ್ ಹಾಂ

ಹಾಂ ನಮಗೆ ಮುಂದಿನ ವಾರ ಮುಂದಿನ ವಾರ ನಾವು ಇಪ್ಪತ್ತ ಎರಡನೇ ತಾರೀಖು ಬರ್ತೀವಿ ಇಪ್ಪತ್ತ್ಮೂರು ಇದ್ದು ಇಪ್ಪತ್ತ್ನಾಲ್ಕು ಇದ್ದು ಇಪ್ಪತ್ತೈದಕ್ಕೆ ನಾವು ವಾಪಸ್ ಬೆಂಗ್ಳೂರಿಗ್ ಬರಬೇಕು ಹಾಂ ಹಾಂ ನಾವು ಇಪ್ಪತ್ತೆರಡು ತಾರೀಖು ಬೆಳಗ್ಗೆಯೇ ನಾವು ಆರು ಗಂಟೆಗೆಲ್ಲ ನಿಮ್ಮ ಹೊಟ್ಲಲ್ಲಿ ಇರ್ತೀವಿ ಸೊ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಾವು ನಾವು ಏಳರಿಂದ ಎಂಟು ಜನ ಬರ್ತೀವಿ ನಮಗೆ ನಾಲ್ಕು ರೂಮ್ ಬೇಕಾಗುತ್ತೆ ಹಾಂ ನಾಲ್ಕು ಕೊಠಡಿ ಬೇಕಾಗತ್ತೆ ನಮಗೆ ಹಾಂ ಇಲ್ಲ ಅಂದರೆ ನಮಗೆ ಏನಂದ್ರೆ ಒಂದು ಫುಲ್ಲು ದೊಡ್ಡದಾಗಿ ಎಲ್ಲ ರೂಮ್ಸ್ ಎಲ್ಲ ಒಂದೇ ಹತ್ರ ಸಿಕ್ಕಿದ್ರೆ ನಮಗೆ ತುಂಬ ಉಪಯೋಗ ಆಗತ್ತೆ ನಮಗೆ ದೂರ ದೂರ ಕೊಡಬೇಡಿ ಹಾಂ ಅತ್ತ ಹತ್ರ ಇರ್ಬೇಕು ಸ್ವಲ್ಪ ರೂಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಅಗ್ಲ ಇರಬೇಕು ಗಾಳಿ ವಾತಾವರಣ ಎಲ್ಲ ಚೆನ್ನಾಗಿರೋ ಥರ

ನಮಗೆ ಇದು ಊಟದ್ದೆಲ್ಲ ಊಟದ್ದೆಲ್ಲ ಫಿಶ್ ಎಲ್ಲ ಫ್ರೆಶ್ ಆಗಿ ಸಿಗುತ್ತಲ್ಲ ಹಾಂ ಇಲ್ಲ ಅಂದ್ರೆ ಅಥ್ವ ಏನಾದ್ರು ನೀವು ಮತ್ತು ಎಕ್ಸ್ಟ್ರಾ ಮೆ ನಿನ್ನೆಯದು ಮೊನ್ನೆಯದು ಆ ಥರ ಏನು ಮಾಡಲ್ಲಲ್ಲ ಹಾಂ ಸರಿ ಮ್ಯಾಮ್

ಮತ್ತು ನಿಮ್ಮ ಕಡೆ ನಿಮ್ಮಲ್ಲಿ ಏನು ಫುಡ್ಡೆಲ್ಲ ಯಾವುದು ಫೇಮಸ್ಸು

ಸರಿ ವೆರೈಟೀಸ್ ಏನಾದರೂ ಹಾಂ ಸರಿ ಓಕೆ ನಾನು ಮತ್ತೆ ನಿಮಗೆ ಮತ್ತೆ ಕರೆ ಮಾಡಿ ನಾನು ಕನ್ ಅಮೌಂಟೆಲ್ಲ ನಾನು ನಿಮಗೆ ಕಳ್ಸಿಕೊಡ್ತೇನೆ ಸರಿ ಆಗ್